ಕ್ಯಾಲ್ಕ್ಯುಲೇಟ್ರ್ ಸೆಂಟ್ರಲ್ಲ ಮೇಡಮ್ ಸ್ಟೇಷನರಿ ಶಾಪ್ ಹೇಳಿ ಏನು ಬೇಕು ನಿಮಗೆ ಕ್ಯಾಲ್ಕ್ಯುಲೇಟ್ರು ಬೇಕಾ ಇದು ಸ್ಟೇಷ್ನರಿ ಅಂಗಡಿ ಇಲ್ಲಿ ಕ್ಯಾಲ್ಕ್ಯುಲೇಟ್ರ್ ಸಿಗುತ್ತೆ ಯಾವ ಥರದ ಕ್ಯಾಲ್ಕ್ಯುಲೇಟ್ರ್ ಬೇಕು ನಿಮಗೆ ಯಾರಿಗೆ ಬೇಕು ಹೌದಾ ಇಲ್ಲಿ ಸೈಂಟಿಫಿಕ್ ಕ್ಯಾಲ್ಕ್ಯುಲೇಟ್ರ್ ಇದೆ ಮಾಮೂಲಿ ಬಿಸ್ನೆಸ್ ಕ್ಯಾಲ್ಕ್ಯುಲೇಟ್ರ್ ಇದೆ ಹತ್ತನೇ ಕ್ಲಾಸು ಅಂದರೆ ಬಿಸ್ನೆಸ್ ಕ್ಯಾಲ್ಕ್ಯುಲೇಟ್ರ್ ಸಾಕಾಗುತ್ತೆ ಅಲ್ಲ ನಿಮಗೆ ಚಿಕ್ಕ ಸೈಜ್ ಬೇಕಾ ದೊಡ್ಡ ಸೈಜ್ ಬೇಕಾ ಮೀಡಿಯಮ್ ಬೇಕಾ ಅಂತ ಮೀಡಿಯಮ್ ಸೈಜು ನಿಮಗೆ ಒಳ್ಳೆಯ ಹಾಂ ಒಳ್ಳೆಯ ಕಂಪ್ನಿ ಕ್ಯಾಲ್ಕ್ಯುಲೇಟ್ರಾದರೆ ಅದೇ ಒಳ್ಳೆಯ ಕಂಪ್ನಿ ಕ್ಯಾಲ್ಕ್ಯುಲೇಟ್ರಾದರೆ ನಿಮಗೆ ಒಂದು ಮುನ್ನೂರು ರೂಪಾಯಿ ತನಕನೂ ಸಿಗುತ್ತೆ ಮೇಡಮ್

ಬ್ರೌನ್ ಕಿಟ್ಟು ಮತ್ತು ಕಾರ್ಟೂನ್ ಕಾರ್ಟುನು ಲೇಬಲ್ಗಳು ಹಾಂ ಮೇಲೆ ಮೇಲೆ ಲೇಬಲ್ಗಳು ಹ್ಞೂ ಹಾಂ ಬ್ರೌನ್ ಶೀಟು ಅಂದರೆ ಮೇಡಮ್ ನಿಮಗೆ ರೋಲೇ ಬರುತ್ತೆ ಆ ರೋಲಲ್ಲಿ ಒಂದು ಹತ್ತು ಪುಸ್ತಕ್ಗಳಿಗೆ ಆಗುತ್ತೆ ಅದು ಅದ್ರಲ್ಲಿ ಒಂದು ಪ್ಲಾಸ್ಟಿಕ್ಕ ಕವರು ಜೊತೆಗಿರದಕ್ಕೆ ಜಾಸ್ತಿಯಾಗುತ್ತೆ ಮಾಮೂಲಿ ಬ್ರೌನ್ ಶೀಟ್ ಆದರೆ ಕಡಿಮೆಯಾಗುತ್ತೆ ನಿಮ್ಗೆ ಯಾವ ಟೈಪ್ ಬೇಕು ಮೇಲೆ ಲ್ಯಾಮಿನೇಷನ್ ಇರುತ್ತೆ ಪ್ಲಾಸ್ಟಿಕ್ಕು ನಿಮಗೆ ಒಂದು ರೋಲಲ್ಲವಾ ಬ್ರೌನ್ ಸೀಟು ಒಂದು ಅರುವತ್ತು ರೂಪಾಯಿ ಅದಕ್ಕೆ ಹಾಂ ಕಾರ್ಟೂನ್ಸೂ ಇರೋಂಥದ್ದು ಇನ್ನು ಸ್ಟಿಕ್ಕರ್ಗಳೆಲ್ಲ ಅದೊಂದು ಹತ್ತು ರೂಪಾಯಿ ಎಪ್ಪತ್ತು ಕ್ಯಾಲ್ಸಿ ಒಂದು ಮುನ್ನೂರು ಮುನ್ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಮತ್ತು ಜಿ ಎಸ್ ಟಿ ಸಿ ಎಸ್ ಟಿ ಟ್ಯಾಕ್ಸೆಲ್ಲ ಸೇರಿಸಿ ಮುನ್ನೂರ ತೊಂಬತ್ತಾರು ರೂಪಾಯಿ ಆಗುತ್ತೆ ಮೇಡಮ್ ಟ್ಯಾಕ್ಸ್ ಬಿಲ್ ಎಲ್ಲ ಸೇರಿ ನಿಮ್ಮ ಮನೆಗೆ ಕಳಿಸ್ಬೇಕಾ ಮನೆ ಎಲ್ಲಿ ಬರುತ್ತೆ ನಿಮಗೆ ಕೊಳ್ಳೆಗಾಲ

ಒಂದು ಕೆಲಸ ಮಾಡಿ ನಿಮ್ಮ ಅಡ್ರೆಸ್ನ ನನ್ನ ಇದು ವಾಟ್ಸ್ಆ್ಯಪ್ ನಂಬರಾ ನಿಮ್ಮದು ನನ್ನ ಈ ನಂಬರಿಗೆ ನಿಮ್ಮ ಅಡ್ರೆಸ್ ಸೆಂಡ್ ಮಾಡಿ ನಾನು ಕೊರಿಯರ್ ಮಾಡ್ತೀನಿ ನೀವು ಪೇಮೆಂಟ್ನ ಆನ್ಲೈನಲ್ಲಿ ಕಳಿಸಿ ಕೊರಿಯರ್ ಚಾರ್ಜು ನೀವು ಕೊಟ್ಕೋಬೇಕು ಆಯಿತಾ ಮೇಡಮ್ ಹಾಂ ಇನ್ನೇನಾರ ಬೇಕಿತ್ತಾ ಮೇಡಮ್ ಹೌದಾ ಸರಿ ಸರಿಯಾಗಿ ಅಡ್ರೆಸ್ ಕಳಿಸಿ ಅಡ್ರೆಸ್ ತಪ್ಪಿರಬಾರ್ದು ಜೊತೆಗ್ ಫೋನ್ ನಂಬರು ಇದೇ ಅಲ್ಲವ ನಾನು ಕೊರಿಯರ್ ಕಳಿಸ್ತೀನಿ ಮೇಡಮ್ ಅಂದರೆ ಪಸ್ಟು ಪೇಮೆಂಟ್ ಆಗ್ಬಿಡ್ಬೇಕು ಪೇಮೆಂಟ್ ಆದ ಮೇಲೆ ಕೊರಿಯರ್ ಮಾಡ್ತೀನಿ ಸರಿ ಮೇಡಮ್ ಸರಿ ಓಕೆ